ಬೈಕಿಂಗ್ ಅಂದರೆ ಒಂದು ಲೈಫ್ಸ್ಟೈಲಿನ ಒಂದು ಹೊಸ ಅಧ್ಯಾಯ ಬೈಕಿಂಗ್ ಅಂದರೆ ಸ್ವಲ್ಪ ಒಂಥರ ಮೋಜು ಮಸ್ತಿಯ ಒಂದು ಇದು ಅದು ಬೈಕಿಂಗಲ್ಲಿ ಒಂದು ಮೋಜು ಮಸ್ತಿನೆ ಹೌದು ಹಾಗೆ ಒಂದು ಬೈಕು ಮನೆಯಲ್ಲಿ ಇದ್ದರೆ ಬೈಕಿನಲ್ಲಿ ಬೇಗ ಮ ಹೋಗಿ ಸಾಮಾನು ತರುವುದಾಗಲಿ ನಮ್ಮ ಸಮಯವನ್ನು ಉಳಿಸುವುದು ಅವೆಲ್ಲ ಆಗತ್ತೆ ನಾನು ಬೈಕಿಂಗ್ ಪ್ರಾರಂಭಿಸಿದ್ದು ಸ್ಕೂಲಲ್ಲಿರುವಾಗ ನಮ್ಮ ಸ್ಕೂಲ್ ಅಂದರೆ ಕಾಲೇಜು ನಾನು ಕಾಲೇಜಲ್ಲಿ ಓದುವಾಗ ಸ್ವಲ್ಪ ಕಾಲೇಜು ಊರಿನಿಂದ ಬಹಳ ದೂರ ಇತ್ತು ಅದಕ್ಕೆ ಒಂದು ಮೊದಲು ತಗೊಂಡಿದ್ದು ಮೊಪೆಡ್ ಮೊಪೆಡ್ಡಲ್ಲಿ ಹೋಗಿ ನನ್ನ ಸ್ಕೂ ಸ್ಕೂಲಿನ ಅಭ್ಯಾಸ ಅದೋ ಇದೋ ಅಂತ ಮುಗಿಸಿದೆ ಆಮೇಲೆ ಮೊಪೆಡು ಅಂದರೆ ಅದು ಒಂದು ದ್ವಿಚಕ್ರ ವಾಹನ ಓಡಿಸಲು ಒಂದು ರೀತಿಯಲ್ಲಿ ನನಗೆ ಕೈಯಲ್ಲಿ ಓಡಿಸುವುದು ಖುಷಿಯಾಗಿ ಕಲಿತೆ ಆಮೇಲೆ ನನಗೆ ಏನನ್ನೋ ದೋನ್ ದೊಡ್ಡ ಗಾಡಿಯನ್ನು ತಗೋಬೇಕು ಅಂತ ಅನಿಸಿತು ಅದು ಒಂದು ಬೈಕ್ ತಗೊಂಡು ಎಲ್ಲರೂ ಬೈಕ್ ಓಡಿಸುವುದನ್ನು ನೋಡಿ ನನ್ನಲ್ಲೂ ಒಂದು ಒಳ್ಳೆಯ ರೀತಿಯಲ್ಲಿ ಬೈಕ್ ಬೇಕು ಅಂತ ಹೇಳಿ ಒಂದು ಸ್ಟೈಲಿಶ್ ಆಗಿರೋ ಬೈಕ್ ಬೇಕು ಅದರಲ್ಲೂ ಓಡಾಡಬೇಕು ಅನ್ನೋದು ಒಂದು ಎಲ್ಲರಿಗೂ ಬರೋದು ಮನ ಯ ಒಂದು ಮನಸ್ಸಿನಲ್ಲಿ ಇರೋದು ಆಸೆ ಅದೇ ರೀತೀಲಿ ಒಂದು ಒಂದು ಬೈಕ್ ತಗೊಂಡೆ ಅದು ಬೈಕು ತಗೊಂಡಿದ್ದು ನನ್ನ ಬಿ ಕೆಲಸ ಶುರುವಾದ ಮೇಲೆ ಅಂದರೆ ಕೆಲಸ ಶುರುವಾದದ್ದು ಅಂದರೆ ನಾನು ನನ್ನ ಮ ದುಡಿಮೆ ಶುರುವಾದ ಮೇಲೆ ಆಮೇಲೆ ನಾನು ನನ್ನ ದುಡಿಮೆಯ ಮೇಲೆ ಒಂದು ಬೈಕನ್ನು ತಗೊಂಡೆ ಆಮೇಲೆ ಆ ಬೈಕನ್ನು ತಗೊಂಡು ಓಡಿಸುವುದು ಒಂದು ಅತ್ ರೀತಿಯಲ್ಲಿ ಎಲ್ಲರೂ ನನ್ನನ್ನು ನೋಡಿ ನಾ ಪ್ರೇರಣೆ ತೊಗೊಳ್ಳುವುದು ಅವರು ಅದೇ ರೀತಿಯಲ್ಲಿ ನಾವು ಒಂದು ಬೈಕ್ ತಗೊಂಡು ಹೋಗಬೇಕು ಒಂದು ಅನಿಸೋದು ಇದೇ ರೀತಿಯಲ್ಲಿ ಒಂದು ನನ್ನ ಬೈಕ್ ತಗೊಳೋದು ಒಂದು ಪ್ರೇರಣೆಯಾಗಿರೋದು ಇದೇ ರೀತಿಯಲ್ಲಿ ಬೆಳೆದು ಬಂತು ಅದೇ ನನ್ನ ಫ್ರೆಂಡ್ಸು ನನ್ನನ್ನು ನೋಡಿ ಅವರು ತಗೊಂಡ್ರು ಇದೇ ರೀತಿ ಈ ಬೈಕಿನಲ್ಲಿ ಹಾಗಿರುವ ಒಂದು ಕಾಲಕ್ರಮೇಣವಾಗಿ ಬದಲಾವಣೆ ಅಂದರೆ ಇದೇ ರೀತಿ